ಹಲೋ ಈ ಊಬರ್ ಮಂಜು ಅವ್ರು ಅಲ್ಲಾ ನಾನು ಜಸ್ಟ್ ಈಗ ಒಂದು ಹದಿನೈದು ನಿಮಿಷ ಹಿಂದೆ ನಿಮ್ಮ ಕ್ಯಾಬಿಂದ ನಾನು ಇಲ್ಲಿ ಅಡ್ರೆಸ್ಸಿಗೆ ಒಂದು ನೀವು ಈಗಷ್ಟೇ ನನಗೆ ಇಳ್ಸಿ ಹೋಗಿದ್ದೀರ ನಾನು ಬರಬೇಕಾದ್ರೆ ನಾನು ಒಂದು ಪರ್ಸು ಅಲ್ಲೇ ಮೊಬೈಲ್ ತೆಗೀತಾ ಇರ್ಬೇಕಾರೆ ನಾನು ಪರ್ಸು ನನ್ನ ಜೇಬಿಂದ ನ್ ಕ್ಯಾಬ್ ಒಳಗೆ ಬಿದ್ದುಬಿಟ್ಟಿದೆ ನೀವು ಒಂದು ಸ್ವಲ್ಪ ಅದನ್ನ ಹಿಂದೆ ಸೀಟಿನಲ್ಲಿ ಬಿದ್ದಿರ್ಬೋದು ಅಂತ ಒಂಚೂರು ನೋಡಿ ಯಾಕಂತ ಹೇಳಿದರೆ ನಾನು ಇಲ್ಲಿ ನೆಕ್ಸ್ಟ್ ನೀವು ನನಗಿಲ್ಲಿ ಡ್ರಾಪ್ ಮಾಡಿದ ಮೇಲೆ ನಾನು ಬೇರೆ ಎಲ್ಲೂ ಹೋಗಲಿಲ್ಲ ಹೀಗೆ ನನ್ನ ಅನ್ ಅನಿಸಿಕೆ ಆ ಪರ್ಸು ನಿಮ್ಮ ಕ್ಯಾಬಲ್ಲೇ ಬಿದ್ದಿದೆ ಅಂತ ಒಂದು ಸ್ವಲ್ಪ ಹಿಂದುಗಡೆ ತಿರ್ಗಿ ಹೌದಲ್ಲವಾ ಅಲ್ಲೇ ಇದೆಯಲ್ವಾ ಅದು ನೀವು ಈಗ ನನಗೆ ಇಲ್ಲಿ ಡ್ರಾಪ್ ಮಾಡಿ ಹೋಗಿದ್ಮೇಲೆ ಮುಂದಿನ ಡೆಸ್ಟಿನೇಶನ್ಗೆ ಹೋಗಿ ಆಗಿದೆ ಹೆಚ್ಚು ಕಮ್ಮಿ ನೀವಲ್ಲಿ ಮತ್ತೆ ಈ ಡೆಸ್ಟ್ ನಮ್ಮ ಕಡೆ ಬರುವಾಗ ನನಗೆ ಈ ನಂಬರಿಗೊಂದು ಫೋನ್ ಮಾಡಿ ನೀವು ನನಗೆ ಅದು ಆ ಪರ್ಸನ್ನು ಹಿಂದಿರ್ಗ್ಸಿ ಹೋದರೆ ತುಂಬ ಅರ್ಜೆಂಟ್ ಏನೂ ಅಂಥದ್ದೇನಿಲ್ಲ ಒಂದು ಸ್ವಲ್ಪ ಒಂದು ಒಂದೂವರೆ ಸಾವಿರ ಹಣ ಇದೆ ಅಷ್ಟೇ ಅದರಲ್ಲಿ ನೀವು ಆ ನಿಮ್ಮ ಪರ್ಸನ್ನು ನೀವು ನಿಮ್ಮ ಹತ್ತಿರನೇ ಇಟ್ಟುಕೊಂಡು ನಾಳೆ ಯಾವತ್ತಾದರು ಒಂದು ನಿಮಗೆ ಈ ಕಡೆ ಯಾರಾದ್ರೂ ಕ್ಯಾಬ್ ಬುಕ್ ಮಾಡಿದ್ದಿದ್ರೆ ನನಗೆ ಆ ಪರ್ಸನ್ನು ನನಗೆ ಈ ಫ್ ನಂಬರಿಗೆ ಫೋನ್ ಮಾಡಿದರೆ ನಾನು ನಾನು ಅಲ್ಲಿ ಕಾಯುತ್ತಾ ಇರ್ತೀನಿ ನೀವು ನಾನು ಬಂದಿದ್ಮೇಲೆ ಆ ಪರ್ಸನ್ನು ಹಿಂದಿರ್ಗ್ಸ್ಬೋದು ನಾನು ನಿಮ್ಮ ಫೋನಿಗೆ ಕಾಯುತ್ತಾ ಇರ್ತೀನಿ ನಾಳೆ ನನ್ನ ಕಡೆಯಿಂದ ಏನಾದರೂ ಬೇರೆ ಯಾವಾಗಾದರೂ ಇದು ಮಾಡ್ಬೇಕಾದ್ರೆ ನಾನು ನಿಮ್ಮ ಒಂದು ಕ್ಯಾಬನ್ನೇ ಬುಕ್ ಮಾಡ್ತೇನೆ ಅದುಗೋಸ್ಕರ ನೀವು ನನಗೆ ಅದೊಂದು ಸಹಾಯ ಮಾಡಬೇಕು ಅಂತ ನಾನು ನಿಮ್ಗೆ ಕೇಳ್ತೀನಿ ನಿಮ್ಮ ನಾಳೆ ನಿಮ್ಮ ಫೋನಿಗೆ ನಾನು ಕಾಯುತ್ತಾ ಇರ್ತೀನಿ ನನಗೆ ನೀವು ನನ್ನ ಪರ್ಸನ್ನು ಹಿಂದಿರುಗಿಸಿ